ನಾವು ನಮ್ಮ ಫ್ರೆಂಡ್ ಜೊತೆ ಬೈಕ್ ತಗೊಂಡು ದೂರದ ಪ್ರಯಾಣ ಮಾಡುತ್ತೇವೆ ಹಾಗೂ ನಮಗೇನೂ ಸುಸ್ತು ಅನಿಸಿಲ್ಲ ಒಬ್ಬ ಒಬ್ಬರು ಡ್ರೈವಿಂಗ್ ಮಾಡೋರು ಇಬ್ರು ಇರ್ತಾರೆ ಹಾಗಾಗಿ ಸುಸ್ತು ಅನಿಸೋಲ್ಲ ಉತ್ಸಾಹ ಫ್ರೆಂಡ್ ಜೊತೆ ಖುಷಿಯಾಗಿರ್ತೀವಿ ದೂರದ ಪ್ರದೇ ದೂರದ ಊರುಗಳಿಗೆ ಹೋಗಿ ಪ್ರಯಾಣ ಮಾಡಿ ಬರುತ್ತೇವೆ ಬೈಕ್ ತಗೊಂಡು ಗದಗ ಹುಬ್ಳಿ ಆ ಥರ ಅಂಜನಾದ್ರಿ ಬೆಟ್ಟ ಹಂಪಿ ಎಲ್ಲ ಟ್ರಾವೆಲಿಂಗ್ ಮಾಡಿ ಬರ್ತೀವಿ ನಾವು ನಮ್ಮ ಫ್ರೆಂಡು ನಾವು ಬೈಕ್ ಅಂದರೆ ನಮಗೆ ಉತ್ಸಾಹ ಕೆಲವು ಬಾರಿ ಸುಸ್ತು ಅನಿಸುತ್ತೆ ಆದರೆ ಒಂದು ಟೈಮ್ನಲ್ಲಿ ರೆಸ್ಟ್ ಮಾಡಿ ಒಂದು ಗಂಟೆ ರೆಸ್ಟ್ ಮಾಡಿ ಆಮ್ಯಾಕ್ಕೆ ಮತ್ತೆ ಉತ್ಸಾಹದಲ್ಲಿ ಇದು ಆಗಿದ್ದ ಮೇಲ ಹೋಕೀವ್ರಿ ತಗೊಂಡು ಹಾಗಾಗಿ ನಮ್ಗೆ ಬೈಕು ತುಂಬ ಇದಾಗೈತ್ತೆ ರಿ ಎಚ್ಚರಿಕೆ ನೋಡಿದೀವ್ರಿ ಒಂದು ದಿನ ಒಂದು ಟೈಮ್ನಲ್ಲಿ ಲೈಟ್ ಆಪ್ ಆದಾಗ ಟಾರ್ಚ್ ಹಾಕಿ ಹೊಡಿತೀವ್ರೀ ಮೊಬೈಲ್ ಟಾರ್ಚ್ ಆನ್ ಮಾಡಿ ಬೈಕ್ ಹೊಡಿತೀವ್ರಿ ಹಾಗಾಗಿ ನಮಗೆ ಬೈಕ್ ಫುಲ್ ಎಚ್ಚರಿಕೆಯಿಂದಲೂ ಕಾಪಾಡಿಕೊಳ್ತೀವ್ರಿ ಬೈಕನ್ನೂ ಕಾಪಾಡಿಕೊಳ್ತ್ರಿ ನಾವು ಅದ್ನ ಕಾಪಾಡ್ಕೊಂಡ್ರೆ ನಮ್ನ ಅದು ಕಾಪಾಡ್ಕೊಳ್ತ್ರಿ ಹಾಗಾಗಿ ಒಂದು ಲೆಕ್ಕಕ್ಕೆ ಹೊಡಿಬೇಕ್ರಿ ಏನಾರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಹಂಗೇನು ನಾವು ಡ್ರಿಂಕ್ ಮಾಡಲ್ರೀ ಹಾಗಾಗಿ ಡ್ರಿಂಕ್ ಮಾಡಿ ಮಾಡುವುದಿಲ್ಲ ಹಂಗತಿ ಅಂತ ಸಹವಾಸನು ಮಾಡಲ್ರಿ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ ಇಲ್ರಿ ನಮ್ಮದು ಓನ್ಲಿ ಹಾಗಾಗಿ ನಾವು ಎಲ್ಲ ಬೈಕ್ ನಮ್ಗೆ ಭಾಳ ಉತ್ಸಾಹ ಅನಿಸುತ್ರಿ ನಮ್ಮ ಕಡೆ ಎಲ್ಲ ಬೈಕು ಹೊಲಕ್ಕೆ ಪಲುಕ್ಕೆ ಹೋಗಕ್ಕೆ ಭಾಳ ಇದು ರಿ ಬೈಕ್ ಈಗೇನು ಟ್ಯಾಕ್ಟರ್ ತಗೊಂಡು ಹೋಗಕ್ಕೆ ಬರಲ್ರೀ ಬೈ ಹೊಲಕ್ಕೆ ಒಂದು ಇಬ್ ಒಬ್ರು ಇಬ್ರು ಹೋಗೋದು ಇರುತ್ತೆ ಹಾಗಾಗಿ ಇಬ್ಬರು ಒಬ್ಬರು ಕೂಡಿ ಹೋಗೋದು ಬಲ್ಲಿ ಬೈಕ್ ತಗೊಂಡು ಹೋಗ್ಬೋದು ಟ್ಯಾಕ್ಟರ್ ತಗೊಂಡು ಹೋಗೋ ಬದ್ಲು ಬೈಕ್ ನಮುಗೆ ಭಾಳ ಅನ್ಕೂಲ ಆಗೈತ್ರಿ ಬೈಕ್ಲಿದ್ರೆ ಭಾಳ ಇದು ಐತ್ರಿ ಅನುಕೂಲ ಹಾಗಾಗಿ ನಾವು ಬೈಕ್ ತಗೊಂಡು ಹೋಕೀವ್ರಿ ಬೈಕ್ ಅಂದರೆ ನಮ್ಗೆ ತುಂಬ ಇಷ್ಟ ರೀ ಬೈಕ್ನಲ್ಲಿ ಪ್ರವಾಸ ಮಾಡೋದು ತುಂಬ ಇಷ್ಟ ರೀ ಹಾಗಾಗಿ ಬೈಕ್ನೇ ನಮುಗೆ ಬೇಕ್ರಿ ಬೈಕ್ ತಗೊಂಡು ಹೋಕೀವ್ರಿ ಒಟ್ಟು ಎಲ್ಲಿ ಹೋದರೂ ಬೈಕ್ ಬೇಕ್ರಿ ನಮ್ಗೆ ಬೈಕ್ ಭಾಳ ಇದು ಐತ್ರಿ ಅನುಕೂಲ ಆಗೈತೆ ನಮ್ಗೆ ಜಗ್ಗ ಬೈಕ್ನಿಂದ್ರನಾರಿ ಬೈಕ್ ನಾವು ಹೇಗೆ ಅದನ್ನು ನಾವು ಹ್ಯಾಂಗೆ ಇದನ್ನು ಹೊಡಿತೀವ್ರಿ ಹಂಗೆ ಕಾರ್ಯನಿರ್ವಹಿಸ್ಬೇಕ್ರಿ ನಿರ್ವಹಿಸುತ್ರಿ ನಾವು ಹೆಂಗೆ ಕಾರ್ಯನಿರ್ವಹಿಸ್ತಿವಿ ಹಂಗೆ ಹಾಗಾಗಿರಿ ಏನು ಬೈಕ್ ಭಾಳ ಇದು ಅನಿಸುತ್ರಿ ದೀರ್ಘಕಾಲ ಅಂದ್ರೆ ರೀ ದೀರ್ಘಕಾಲದ ರಸ್ತೆ ಅಂದ್ರೆ ರಾಯ್ಚೂರು ಗಂಗಾವತಿ ಅಂಜನಾದ್ರಿ ಅಲ್ಲಿ ಹೋಗಿದ್ವಿರಿ ಆ ದೀರ್ಘಕಾಲದ ರಸ್ತೆಯಲ್ಲಿ ಹೋದಾಗ ಉತ್ಸಾಹ ಅನಿಸಿತ್ರಿ ನಮ್ಗೆ ಭಾಳ ಉತ್ಸಾಹ ಅಂದ್ರೆ ಉತ್ಸಾಹರಿ ಪುಲ್ಲ ನಾ ಪ್ರಿ ಮ ರೈಡ ರೈಡ ಮಾಡಿದಿಲ್ರಿ ನಾವು ಒಟ್ಟು ಆ ಲೆಕ್ಕಕ್ಕೆ ರೈಡ್ ಮಾಡಿದ್ವ್ರಿ ಅಂಗತಿ ರೈಡ್ ಹೋಗಿ ಭಾರಿ ಆಗೈತೆ ರೀ ಪುಲ್ಲ್ ಉತ್ಸಾಹ ಇತ್ತು ನೋಡಿರಿ ಬೈಕ್ ನಮ್ಗೆ ಹಾಗಾಗಿ ಸ್ಪೆಂಡರ್ ಬೈಕ್ನ್ಯಾಗ ಅಂದ್ರೆ ಸ್ಪೆಂಡರ್ ರಿ ನಮಗೆ ಎಲ್ಲದಕ್ಕೂ ಯೂಸ್ ಆಗುತ್ರಿ ಸ್ಪೆಂಡರ್ ಆದರೆ ಹೊಲಕ್ಕೆ ಆಗ್ಲಿ ಅದ್ಕೆ ಆಗ್ಲಿ ಸ್ಪೆಂಡರ್ ಬೇಕ್ರಿ ನಮ್ಗೆ ಸ್ಪೆಂಡರ್ ಒಂದು ರೈತನ ಬೈಕ್ ಅಂತಂದು ಹೇಳ್ತಾರ್ ರೀ ಜಗತ್ತಿನ್ಯಾಗ ಹಾಗಾಗಿ ಸ್ಪೆಂಡರ್ ಬೇಕ್ರಿ ನಮ್ಗೆ ಸ್ಪೆಂಡ್ರ್ ಅಂದ್ರೇ ನಮ್ದು ಇದು ರೀ ಸ್ಪೆಂಡರ್ ಇದ್ರೇ ಎಲ್ಲ ಸ್ಪೆಂಡರ್ ರಿ ಹಾಗಾಗಿ ನಾವು ಎಲ್ಲೇ ಹೋದರು ಬೈಕ್ ತಗೊಂಡು ಹೋಗ್ತೀವ್ರಿ ಒಟ್ಟು ಬೈಕ್ಲ್ ಇದ್ರೆ ರಿ ನಮ್ದು ಎಲ್ಲ ಬೈಕು ಒಂದು ಟೈಮಲ್ಲಿ ಪಂಚರ್ ಆದಾಗ ಸುಸ್ತು ಆಗುತ್ರಿ ಒಮ್ಮೆ ಪೆಟ್ರೋಲ್ ಖಾಲಿ ಅದಾಗೂ ಸುಸ್ತು ಆಗಿತ್ತು ಬ್ಯಾಡ್ ಟೈಮ್ ಆಗಿತ್ರಿ ನಮ್ಗೆ ಹಾಗಾಗಿ ಪಸ್ಟು ಎರಡು ಕಿಲೋಮೀಟ್ರು ಪಂಚರ್ ಆದಾಗ ಎರಡು ಕಿಲೋಮೀಟ್ರು ನಡ್ಕೊತ ಬೈಕ್ ತಳ್ಕೊತ ಹೋಗೀವ್ರಿ ತಳ್ಕೊತ ಹೋಗಿದ್ದಾಗ ಸುಸ್ತಾಗಿ ಭಾಳ ಇದಾಗಿತ್ತು ರಿ ಪಂಚರ್ ಆದಾಗ ಐದು ಕಿಲೋಮೀಟ್ರು ತಳ್ಕೊತ ಹೋಗೀವಿ ರಿ ಭಾಳ ಸುಸ್ತು ಆಗೈತೆ ರಿ ನಮ್ಗೆ ಹೊಳ್ಳ ಆಮೇಲ್ ಏನು ಉತ್ಸಾಹ ಬರತ್ರಿ ಬೈಕ್ ಭಾಳ ಇದು ಅನ್ಕೂಲಕರ ಐತ್ರಿ ನಮ್ಗೆ ಬೈಕ್ ಜಗ್ ಅನುಕೂಲ ಐತ್ರಿ ಬೈಕ ಕಂಡು ಹಿಡಿದೋರಿಗೆ ಧನ್ಯವಾದಗಳು ರೀ ಒನ್ಯಾಕ ಬೈಕ್ ಬೇಕ್ರಿ ನಮ್ಗೆ ಬೈಕ್ ಇದ್ರೇ ರಿ ಎಲ್ಲ ಯಂಗ್ ಹುಡುಗ್ರು ಡೂಕು ಪೈವ್ ಡ್ಯೂಕು ಕೆ ಟಿ ಎಮ್ ಎಲ್ಲ ಅಂತಾರ್ರಿ ನಮ್ಗೆ ಹಂಗೆ ಇಲ್ರಿ ಬೈಕ್ ಬೈಕ್ನಲ್ಲೆ ಸಣ್ಣದು ಚಲೋದು ರಿ ಹಂಗಾಗಿ ರಿ ಬೈಕ್ ಬೇಕ್ರಿ ನಮ್ಗೆ ಬೈಕ್ ಇದ್ರೆನೇರಿ ಎಲ್ಲ ಮತ್ತು ಬೈಕ್ನಿಂದ ಅಂದ್ರೆ ರಿ ದೂರ ಪ್ರಯಾಣ ಮಾಡಕ್ಕೂ ಸಲ್ಪ ಸುಸ್ತು ಆಗುತ್ತೆ ರಿ ಇಬ್ಬರು ದೂರ ಪ್ರಯಾಣ ಮಾಡಿದ್ರೆ ಅವು ಯಾಕೆ ಆಗುಲ್ಲ ರೀ ಸುಸ್ತು ಆಗೋದೆ ರಿ ಸುಸ್ತು ಆಗ್ರಿ ಆಯಾಸ ಆಗೋದು ಹಂಗೆ ಆಗುತ್ರಿ ದೀರ್ಘಕಾಲಾವಧಿ ಇದನ್ನು ಟ್ರಾವೆಲ್ ಮಾಡಿದ್ವಿ ಅಂದ್ರೆ ಸುಸ್ತಾಗುತ್ರಿ ಹಾಗಾಗಿ ಟ್ರಾವೆಲ್ ಮಾಡೋದು ಬೈಕ್ನಲ್ಲಿ ಈಗ ತುಂಬ ಎಚ್ಚರಿಕೆಯಿಂದ ಮಾಡಬೇಕ್ರಿ ಹಂಗೆ ಗ ಭಾಳ ಎಚ್ಚರಿಕೆ ಬೇಕ್ರಿ ಇದು ನಾವು ಕರೆಕ್ಟ್ ಇದ್ದರೂ ನಮ್ಗೆ ಅಪೋಝಿಟ್ ಬರೋರು ಕರೆಕ್ಟ್ ಇರಲ್ಲ ರೀ ಹಾಗಾಗಿ ಎಚ್ಚರಿಕೆಯಿಂದ ಭಾಳ ಎಚ್ಚರಿಕೆ ಬೇಕ್ರಿ ಬೈಕ್ ಫುಲ್ಲು ಎಚ್ಚರಿಕೆಯಿಂದ ಇದ್ವಿ ಅಂದ್ರೆ ರೀ ನಮ್ಮನ್ನ ಅದು ಕಾಪಾಡುತ್ರಿ ಹಾಗಾಗಿ ಬೈಕ್ ನಿರ್ವಹಿಸುಬೇಕಾದ್ರೂ ಭಾಳ ಜವಾಬ್ದಾರಿ ಬೇಕ್ರಿ ಬೈಕ್ ನಿರ್ವಹಿಸ್ಬೇಕಂದ್ರೆ ಕಾಲು ಹತ್ಬೇಕ್ರಿ ಎಲ್ಲ ಹತ್ಬೇಕು ಹೆಲ್ಮೆಟ್ ಪಸ್ಟ್ ಆಪ್ ಆಲ್ ಅಂದ್ರೆ ಹೆಲ್ಮೆಟ್ ಹಾಕೊಬೇಕ್ರಿ ಬೈಕ್ ಚಲಾಯಿಸ್ಬೇಕಂದ್ರೆ ಎಲ್ಲ ಲೈಸೆನ್ಸ್ ಇರಬೇಕ್ರಿ ಎಲ್ಲ ಇರಬೇಕ್ರಿ ಹಂಗೆ ಹಂಗೆ ಆದ್ಮೇಲ್ ಬೈಕು ಹೊಡಿಯಕ್ಕೆ ಇದು ಮಾಡಬೇಕ್ರಿ ಲೈಸೆನ್ಸ್ ಇರಲ್ಲ ಈಗ ಏನಾರೂ ವಾಹನ ಅನಾಹುತ ಆಯಿತು ಇನ್ಸೂರೆನ್ಸ್ ಇಲ್ಲ ಏನಾರೂ ಅನಾಹುತ ಆಯಿತು ಅಂದ್ರೆ ಏನು ಮನೆಯಲ್ಲಿ ಇದಾಗುತ್ತೆ ರೀ ತೊಂದ್ರೆ ಭಾಳ ಇನ್ಸುರೆನ್ಸ್ ಇತ್ತಂದ್ರೆ ಬೈಕ್ನ್ಯಾಗ ಇನ್ಸುರೆನ್ಸ್ ಕ್ಲೇಮಾಗಿ ಅಮೌಂಟ್ ಬಂದು ಏನಾರೂ ಅನಾಹುತ ಆದಾಗ ಅನುಕೂಲ ಆಗುತ್ರಿ ಭಾಳ ಹಾಗಾಗಿ ಇನ್ಸುರೆನ್ಸ್ ಮಾಡಿಸಿ ಬೈಕ್ ಹೊಡಿಯೋದು ಭಾಳ ಅನುಕೂಲರಿ ಹಾಗಾಗಿ ರಿ ನಾವು ಬೈಕು ಇನ್ಸುರೆನ್ಸ್ ಇಟ್ಟೀವಿ ರೀ ಡಿ ಎಲ್ ಐತ್ರಿ ಎಲ್ಲ ಐತ್ರಿ ನಮ್ಮದು

ಗದಗ್ಲಿದ್ರೆ ಆರಾಮ್ ಏನು ಪಿಪ್ಟಿ ಕಿಲೋಸ್ಮೀಟರ್ ಸ್ಪೀಡ್ ಅಷ್ಟೇ ಹೊಡಿತಿವ್ರಿ ನಾವು ಭಾಳ ಸ್ಪೀಡ್ ಹೊಡಿಯಲ್ರಿ ಹಾಗಾಗಿ ಜಗ್ ಅನುಕೂಲ ಆಗೈತೆ ರಿ ನಮ್ಗೆ ಬೈಕ್ ಸುಸ್ತಾಗಲ್ಲ ರೀ ಮನ್ಸ್ ಮಾ ಸುಸ್ತು ಆಗೋದು ಹಾಗಾಗಿ ಏನೂ ಆಗಲ್ಲ ರಿ ಉತ್ಸಾಹನ ಬರತ್ರಿ ಉತ್ಸಾಹ ರಿ ಬರೇ ಕಾಪಾಡ್ಕೊಳ್ಳೋದು ಅಂದರೆ ರೀ ಈಗ ಬೈಕ್ನಲ್ಲಿ ರೋಡ್ನಲ್ಲಿ ತಗ್ಗು ಇರ್ತವೆ ರೀ ಗುಂಡಿಗಳು ಇರ್ತವಲ್ಲ ರೀ ಅಂಥವು ಎಲ್ಲ ಹಾರಿ ಬೈಕ್ ಜಂಪ್ ಮಾಡಿಸಬೋದು ತಪ್ಪು ರೀ ಸ್ಲೋ ಆಗಿ ಒಂದು ಗೇರ್ ತೆಗೆದು ಹಾಕಿ ಎಲ್ಲ ಇದು ಮಾಡಬೇಕ್ರಿ ಅಂದ್ರೆ ಇದಾಗುತ್ತೆ ರೀ ಗೆ ಬೈಕನ್ನು ಬೈಕನ್ನು ಕಾಪಾಡ್ಕೊತಿವ್ರಿ ಅದು ನಮ್ನ ಕಾಪಾಡುತ್ರಿ ಇಲ್ಕನ್ ಸ್ಪೀಡಾಗಿ ಹೋಗಿ ಸ್ಕಿಡ್ಡಾಗಿ ಏನಾರ ಅನಾಹುತ ಆಗುತ್ತೆ ರೀ ಹಂಗೆ ಆಗೋದು ಬೇಡ ಅಂತ ಅಂದು ನಮ್ಮ ಅಭಿಪ್ರಾಯ ರೀ ಬೈಕ್ನಿಂದ್ರೆ ನಮುಗೆ ಭಾಳ ಉತ್ಸಾಹ ನೋಡಿರಿ ಎಲ್ಲಾರ ಫ್ರೆಂಡ್ ಜೊತೆ ಟ್ರಾವೆಲಿಂಗ್ ಮಾಡಕ್ರೀ ಧರ್ಮಸ್ಥಳ ಚಾರ್ಮಾಡಿ ಘಾಟು ಕುಕ್ಕೆಶ್ರೀ ಎಲ್ಲ ಬೈಕ್ ತಗೊಂಡೇ ಟ್ರಾವೆಲಿಂಗ್ ಮಾಡೀರಿ ಹಾಗಾಗಿರಿ ಬೈಕು ಭಾಳ ಅನುಕೂಲ ಆಗೈತ್ರಿ ನಮ್ಗೆ ಬೈಕ್ಲಿದ್ರನ ರೀ ಬೈಕ್ ಅಂದರೆ ಭಾಳ ಇದು ರಿ ನಮ್ಗೆ ಬೈಕ್ಲಿದ್ರೇನ ನೋಡಿರಿ ಎಲ್ಲ ಬೈಕ್ ಬೇಕ್ರಿ ಪಸ್ಟ್ ಒಬ್ಬ ಮನುಷ್ಯ ಒಟ್ಟು ಏನೋ ಬೆಳಗ್ಗೆ ಎದ್ದು ಏನಾರ ಕೆಲಸ ಮಾಡುಕ್ಕೆ ಹೋಗ್ಬೇಕಂದರೂ ಬೈಕ್ ಬೇಕ್ರಿ ಬೈಕ್ ಭಾಳ ಅನುಕೂಲ ಆಗೈತೆ ನೋಡಿರಿ ಬೈಕ್ಲಿದ್ರೇನ ಎಲ್ಲ ಅನುಕೂಲರಿ ಬೈಕ್ಲಿದ್ರೇನ ಎಲ್ಲ ಇದು ಮಾಡೋದ್ರಿ ಬೈಕು ಎಲ್ಲ ಕೆಲಸ ಮಾಡೋಕ್ಕೆ ರೈತನ ಒಂದು ಎರಡನೇ ಕೈ ರೀ ಏನು ಬೈಕ್ರಿ ಹಸುಗಳಿಗ್ ಮೇವು ತರೊಕ್ಕಾಗಲ್ರೀ ಏನೇ ಆಗಲಿ ಬೈಕ್ ಬೇಕ್ರಿ ರೈತಂದು ಎಲ್ಲ ಕೆಲಸ ನಿರ್ವಹಿಸುತ್ರಿ ಹಸುಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೇವು ತರಬೇಕ್ರಿ ಹಸುಗಳಿಗೆ ಹಾಗಾಗಿ ಹೊಲುಕ್ಕೆ ತೋಟುಕ್ಕೆ ಹೋಗಿ ಮೇವು ತರಕ್ಕೆ ಜಗ್ ಜಾಸ್ತಿ ಅನುಕೂಲ ಐತ್ರಿ ಬೈಕ್ ಹಾಗಾಗಿ ರೈತ ರೈತನ ಎಡೆ ಎರಡನೇ ಕೈ ಅಂತಂದು ಕರಿತೀವ್ರಿ ನಾವು ಬೈಕಿಗೆ ಬೈಕ್ ಹಾಗಾಗಿ ಬೈಕ್ ಭಾಳ ಉತ್ಸಾಹ ರಿ ನಮ್ಗೆ ಬೈಕ್ ರೈಡ್ ಮಾಡೋದಂದ್ರೆ ಭಾಳ ಉತ್ಸಾಹ ರಿ ಈಗ ನಮ್ಮ ಅಪೋಜಿ ಬ್ಯಾಕ್ಸೈಡ್ ಬರೋರು ಪುಲ್ ಸ್ಪೀಡ್ ಹೋದ್ರ್ ನಮ್ಗೆ ಸೈಡ್ ಹಾಕಿ ಅಂಗತಿ ನಾವು ಸ್ಪೀಡ್ ಹೊಡೆಯೋದು ಹಾಗೇನೂ ಮಾಡುಲ್ಲ ಹಾಗಾಗಿ ನಮುಗೆ ಭಾಳ ಬೈಕ್ ಅನುಕೂಲ ಆಗೈತೆ ರೀ ಬೈಕ್ಲಿದ್ರೇನ ರೀ ಎಲ್ಲ ಬೈಕ್ ಬೆಳಗ್ಗೆ ಯಾವುದೇ ಕೆಲ್ಸಕ್ಕೆ ಹೋದ್ರು ಬೈಕ್ ಬೇಕ್ರಿ ಹಾಗಾಗಿ ಬೈಕು ಭಾಳ ಅನುಕೂಲ ಆಗೈತೆ ರೀ ಸುಸ್ತು ಆಗೋದು ಅಂದ್ರೆ ಭಾಳ ಟ್ರಾವೆಲಿಂಗ್ ಮಾಡಿದ್ರೆ ಸುಸ್ತು ಆಗುತ್ತೆ ನೋಡಿರಿ ದೀರ್ಘಾವಧಿ ಕಾಲ ಕಾಪಾಡಿಕೊಳ್ಳು ಕಾಪಾಡಿಕೊಳ್ಬೇಕ್ರಿ ಎಚ್ಚರಿಕೆ ವಹಿಸ್ಬೇಕ್ರಿ ಭಾಳ ಪಸ್ಟ್ ಎಚ್ಚರಿಕೆ ವಹಿಸಿಂದ ಕಾಪಾಡಿಕೊಂಡು ತಂದು ಹೊಡೆದು ಕಾಪಾಡಿಕೊಂಡು ಡ್ರೈವ್ ಮಾಡಿದ್ವಿ ಅಂದರೆ ನಾವು ಎಚ್ಚರಿಕೆಯಿಂದನ ಹೋಗಬೇಕ್ರಿ ಒಟ್ಟು ಎಚ್ಚರಿಕೆ ಪಸ್ಟ್ ರೀ ಆಮ್ಯಾಲ್ ಕಾಪಾಡಿಕೊಳ್ಳಬೇಕ್ರಿ ಆಮ್ಯಾಲ ಉತ್ಸಾಹ ತಾನಾಗೆ ಬರ್ತೆ ರೀ ಆಮ್ಯಾಲ್ ಸುಸ್ತೂ ಅನಿಸುತ್ರಿ ಭಾಳ ದೂರ ಟ್ರಾವೆಲಿಂಗ್ ಮಾಡಿದ್ರೆ ಹಾಗಾಗಿ ಭಾಳ ಮುಖ್ಯ ಇದು ರೀ ಪಸ್ಟ್ ಬೈಕ್ ಬೇಕ್ರಿ ಬೈಕ್ಲಿದ್ರೇನ ರೀ ಎಲ್ಲ ಕೆಲಸ ಬೈಕ್ಲಿದ್ರೇನ ಈಗ ಏನಾದರೂ ಸುಸ್ತು ಆಗೋದೇ ಅನ್ಯ ಅವಾನ್ ಅಚಾನಕ್ರಿ ಭಾಳ ಸುಸ್ತು ಆಗೋದು ಕಮ್ಮಿ ರೀ ಉತ್ಸಾಹ ಅನ್ಸೋದು ಭಾಳ ರೀ ಈಗ ಮೊನ್ನೆ ಫ್ರೆಂಡ್ ನಮ್ಮ ಫ್ರೆಂಡ್ದು ಮ್ಯಾರೇಜ್ ಇತ್ರಿ ಬೈಕ್ ತಗೊಂಡು ಹೋಗಿ ಎಲ್ಲ ಕೆಲಸ ಮುಗ್ಸಿ ಬಂದೀವ್ರಿ ನಾವು ಮ್ಯಾರೇಜ್ ಮಾಡಿ ಬಂದ್ವಿ ಹಾಗಾಗಿ ಬೈಕ್ ಭಾಳ ಅನ್ಕೂಲಕರ ರೀ ಬೈಕ್ಲಿದ್ರೇನ ರೀ ಜಗತ್ತು ರೀ ಯುವ ಪೀಳಿಗೆಗೆಲ್ಲ ಬೈಕ್ ಬೇಕ್ರಿ ಈಗ ಬೈಕ್ ಇರ್ಲಿಕಂದ್ರೆ ಯಾವುದೋ ಇಲ್ಲೇ ಒಂದು ಹುಡುಗ ಅಂಗ್ಡಿಗೆ ಹೋಗಿ ಬಾ ಅಂದರೆ ಬೈಕ್ ಕೊಡು ಹೋಕಿನಿ ಅಂತಾನ್ರಿ ಹಾಗಾಗಿ ಬೈಕ್ ಭಾಳ ಅನ್ಕೂಲಕರ ಐತ್ರಿ ಬೈಕು ನಿರ್ವಹಿಸುತ್ ರೀ ಬೈಕಿಂಗ್ ಕೆಲವು ಬಾರಿ ತೀರಾ ಸುಸ್ತೂ ಆಗುತ್ತೆ ರೀ ದೀರ್ಘಕಾಲ ಸಸ್ತೆಯಲ್ಲಿ ಕಾಪಾಡಿಕೊಳ್ತೀವಿ ರೀ ಮತ್ತು ಎಚ್ಚರಿಕೆಯಿಂದಲೇ ಇರ್ತೀವ್ರಿ ನಾವು ಹಾಗಾಗಿ ಬೈಕ್ ಈಗ ಎಲ್ಲೇ ಈಗ ಏನೇ ಒಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರು ಬೈಕೇ ಬೇಕ್ರಿ ಬಸ್ ಅಚಾನಕ್ಕಾಗಿ ಟೈಮ್ ಸರಿ ಬಸ್ ಇರ್ತವೆ ರೀ ಬಸ್ಸು ಹೋತು ಅಂದ್ರೆ ಆಯ್ತ್ರಿ ಹೊಳ್ಳಿ ಆ ಬಸ್ಸು ಇನ್ನು ಎರಡು ಗಂಟೆಗೆ ಬರ್ತವೆ ನಾಲ್ಕು ಗಂಟೆಗೆ ಬರ್ತೆ ರೀ ಗೊತ್ತಿರಲ್ಲ ಹಾಗಾಗಿ ಬೈಕ್ ಭಾಳ ಇದು ಐತ್ರಿ ಬೈಕ್ಲಿದ್ರೇನ ಅನುಕೂಲ ಐತ್ರಿ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ ಅಂದ್ರೆ ಆ ಊರು ಮುಟ್ಟಿ ಬರ್ತೀವ್ರಿ ಇಬ್ಬ ಊರು ಸೀದಾ ಎಲ್ಲಿ ಇಳಿಯಾಗ ಇಲ್ರಿ ಈ ಊರಿಗೆ ಹೋಗಿ ಆ ಊರಲ್ಲಿ ಇದ್ರೆ ಇಳ್ದು ಆ ಊರಲ್ಲಿ ಇದ್ರೆ ಹೋಗಬೇಕಾತ್ರಿ ಬಸ್ಸಿಗಾದ್ರೆ ಬಸ್ಸಿನ ಅನ್ಕೂಲಕ್ಕಿನ್ನ ಬೈಕಿನ ಅನ್ಕೂಲ ಭಾಳ ಐತ್ರಿ ನಮ್ಗೆ ಬೈಕೇ ಬೇಕ್ರಿ ಒಟ್ಟು ಎಚ್ಚರಿಕೆಯಿಂದ ರಸ್ತೆಯಲ್ಲಿ ನೀವು ಉತ್ಸಾಹದಿಂದ ಕಾಪಾಡಿಕೊಂಡು ಹೊಡಿತೀವಿ ನೋಡಿರಿ ನಾವು ಬೈಕ್ ನಮ್ಮ ದೋಸ್ತ್ ಆಯ್ತ್ರಿ ನಮ್ಮ ಫ್ರೆಂಡ್ ಆಯ್ತು ನಮ್ಮ ಫ್ಯಾಮ್ಲಿಯಾಗ ಆಯ್ತ್ರಿ ಎಲ್ಲ ಆಯ್ತು ಒಟ್ಟು ಬೈಕ್ ಐತ್ರಿ ನಮ್ಮದು ಬೈಕ್ಲಿದ್ರೇನ ಬಿ ಎಲ್ಲ ಮುಂದಿನ ಕೆಲಸ ಈಗ ಏನೇ ಕೆಲ್ಸಕ್ಕೆ ಹೋಗ್ಬೇಕಂದ್ರು ಬೈಕ್ ಬೇಕು ನೋಡಿರಿ ಬೈಕ್ನೇ ರಿ ಪಸ್ಟ್ ಮೇಯ್ನ್ ಆಪ್ ಮೇಯ್ನ್ ಅಂದ್ರೆ ಆಮೇಕ್ಕ ಎಲ್ಲ ಇದು ರಿ ಪಸ್ಟು ಬೈಕ್ ಬೇಕು ಆಮೇಲ್ ಇದು ನೋಡಿರಿ ಪಸ್ಟ್ ಬೈಕ್ ಬೇಕ್ರೀ ಆಮೇಲ್ ರೀ ಪಸ್ಟ್ ಪಸ್ಟ್ ಆಪ್ ಆಲ್ ಬೈಕ್ ಆಮೇಲ್ ನೆಕ್ಸ್ಟ್ ಇದು ರೀ ಒನ್ಯಾಕ್ ಬೈಕ್ಲಿದ್ರೇನೆ ಉತ್ಸಾಹ ಎಲ್ಲ ಉಲ್ಲಾಸ ಪಸ್ಟ್ ಕಲ್ತಿದ್ದು ಒಮ್ಮೆ ಎಚ್ಚರಿಕೆಯಿಂದ ಹೊಡಿಲಾರ್ದೆ ಒಮ್ಮೆ ಬಿದ್ದು ನಾನು ಇದಾಗೈತ್ರಿ ನಮಗೆಲ್ಲ ಪ್ಯಾಕ್ಚರಾಗಿ ಎಲ್ಲ ಇದಾಗೈತೆ ರೀ ಹಾಗಾಗಿ ಬೈಕ್ನಿಂದ ಭಾಳ ಎಚ್ಚರಿಕೆಯಿಂದ ಹೊಡಿತೀವ್ ರೀ ಕಾಪಾಡಿಕೊಂಡೂ ಹೊಡಿತೀವ್ ರೀ